ನಾನು ಇತ್ತೀಚಿಗಷ್ಟೆ ಒಂದು ಬೆಡ್ಡನ್ನು ತೊಗೊಂಡೆ ಅದು ಚೆನ್ನಾಗಿದೆ ಅಂತ ನಾನು ಅಂಗಡಿಯಲ್ಲಿ ನನ್ನ ಫ್ರೆಂಡ್ ಸಜೆಸ್ಟ್ ಮಾಡಿದ್ಲು ಅಂತ ಅಂದ್ಬಿಟ್ಟು ನಾನು ಹೋಗಿ ತೊಗೊಂಡೆ ಅದು ತೊಗೊಂಡೆ ಇಷ್ಟಪಟ್ಟು ತೊಗೊಂಡೆ ಒಂದು ವಾರದವರೆಗೂ ನಾನು ಯೂಸ್ ಮಾಡಿದೆ ಚೆನ್ನಾಗಿತ್ತು ಮಲ್ಗೋದಕ್ಕೆ ಕೂಡ ಕುತ್ಕೊಳೋದಕ್ಕೂ ಕೂಡ ತುಂಬಾ ಚೆನ್ನಾಗಿತ್ತು ಅಂತ ನಾನು ತೊಗೊಂಡೆ ಆಮೇಲೆ ಹೋಗ್ತಾ ಹೋಗ್ತಾ ಅದು ತುಂಬ ಹಾಳಾಗಿ ಹದಗೆಟ್ತಿದೆ ಅಂದರೆ ನಾನು ಮಲ್ಗೋದಕ್ಕೆ ಆಗಲಿ ಕುತ್ಕೊಳೊದಕ್ಕೆ ಆಗಲಿ ತುಂಬಾ ಒಂಥರ ಕನ್ಫರ್ಟಬಲ್ ಇಲ್ಲ ಅನ್ನೋ ಥರನೇ ಆಗ್ತಿದೆ ಇಷ್ಟನೇ ಆಗ್ತಿಲ್ಲ ತೊಗೊಂಡಾಗಿಂದ ಒಂದು ವಾರ ಯೂಸ್ ಮಾಡಿ ಒಂದೇ ವಾರಕ್ಕೆ ಹಾಳಾಗೋಗಿದೆ ಮತ್ತು ಅಷ್ಟು ನಾನು ದುಡ್ಡು ಕೊಟ್ಟು ತೊಗೊಂಡ್ರೂ ಕೂಡ ಒಂದು ಪಿಲ್ಲೋ ಅನ್ನೋದು ಕೂಡ ಸಿಕ್ಕಿಲ್ಲ ಏನೂ ಕೊಟ್ಟಿಲ್ಲ ಅವರು ಬರೀ ಹಾಸಿಗೆ ಅಷ್ಟೇ ಕೊಟ್ಟಿದ್ದಾರೆ ನಾನು ತೊಗೊಂಡಿದ್ದು ಖುಷಿಯಿಂದ ತೊಗೊಂಡೆ ಆದರೆ ನಂಗೆ ಯಾಕೋ ಇಷ್ಟನೇ ಆಗಲಿಲ್ಲ ಅದು ಒಂದು ವಾರಕ್ಕೆ ಇಷ್ಟು ಬೇಗ ಹದಗೆಡುತ್ತೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ ತುಂಬಾ ಹಾಳಾಗೋಗಿದೆ ಮೇಲುಗಡೆ ಎಲ್ಲ ಒಂಥರ ಮುಳ್ಳು ಮುಳ್ಳು ಹಾಗೆ ಬಂದಿದೆ ಎಲ್ಲ ಚುಚ್ಚಿಕೊಂಡಿದೆ ಮಲ್ಗೋದಕ್ಕೆ ಆಗ್ತಿಲ್ಲ ಒಂದು ವಾರಕ್ಕೇ ಈ ಥರ ನಾನು ದುಡ್ಡು ಕೊಟ್ಟು ತೊಗೊಂಡಿದಕ್ಕೆ ಇಷ್ಟು ಬೇಗ ಹಾಳಾಗಿ ಹದಗೆಡುತ್ತೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ ಮನಸ್ಸಿಗೆ ತುಂಬಾ ನೋವಾಗ್ತಿದೆ ಅದು ನಾನು ಇಷ್ಟಪಟ್ಟು ಮೊದಲನೇ ಸರ್ತಿ ನಾನು ಈ ಥರ ತೊಗೊಂಡಿದ್ದು ದಿವಾನ ಹಾಸಿಗೆನ ಮಲಗಬೇಕು ಅಥವಾ ಕುತ್ಕೊಳ್ಬೇಕು ಅಂತ ಮನೆಯಲ್ಲಿ ನಾನು ತೊಗೊಂಡೆ ಅದು ಒಂದು ವಾರಕ್ಕೇ ಇಷ್ಟು ಬೇಗ ಹಾಳಾಗಿ ಹದಗೆಡುತ್ತೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ ತುಂಬ ನೋವಾಗ್ತಿದೆ ಮತ್ತು ದುಡ್ಡು ಕೂಡ ಅಷ್ಟೇ ವೇಸ್ಟ್ ಆಯಿತು ಅಂತ ತುಂಬಾ ಬೇಜಾರಾಗ್ತಿದೆ ಅವರು ಒಂದು ದಿಂಬಾಗಿರ್ಬೋದು ಹಾಸಿಗೆ ತೊಗೊಂಡ್ರೆ ದಿಂಬು ಕೊಡ್ತೀನಿ ಅಂತನೂ ಅವ್ರು ಏನೂ ಹೇಳಿಲ್ಲ ಹಾಸಿಗೆ ತೊಗೊಂಡೆ ಅವ್ರು ಏನೂ ಕೊಟ್ಟೂ ಇಲ್ಲ ಕೂಡ ಒಂದೇ ವಾರಕ್ಕೆ ಎಲ್ಲ ಹಾಳಾಗಿ ಹದಗೆಟ್ಟಿದೆ ತುಂಬಾ ಬೇಜಾರಾಗ್ತಿದೆ ತುಂಬಾ ನೋವು ಆಗ್ತಿದೆ